ಸರ್ ನೀವ್ಯಾರು ಮಾತಾಡೋದು ಇದು ಗವಿಶ್ರೀ ಎಲೆಕ್ಟ್ರಿಕಲ್ ಶಾಪ್ ಕೊಪ್ಪಳ ಸರ್ ಇದು ಮಾತಾಡದು ನಾವು ಹಾಂ ಸರ್ ಯಾರು ಮಾತಾಡೋದು ನೀವು ಏನು ಬೇಕಾಗಿತ್ತು

ಫ್ರಿಜ್ಜಾ ಓಕೆ ನಮ್ಮಲ್ಲಿ ಬಹಳಷ್ಟು ಕಂಪ್ನೀ ಫ್ರಿಜ್ ಇದೆ ನಿಮ್ಗೆ ಅದರಲ್ಲಿ ಯಾವ ಥರದ್ದು ರೇಟಲ್ಲಿ ಏನಾದರು ನಮ್ಗೆ ಹೇಳಿದರೆ ನಮ್ಮ ನಿಮಗೆ ಕಂಫರ್ಟ್ ಆಗ್ತಕ್ಕಂತದ್ದು ನೋಡಿ ಫ್ರಿಜ್ಗಳ ಬಗ್ಗೆ ಹೇಳ್ತಿನಿ ನಮ್ಮಲ್ಲಿ ಸಾಕಷ್ಟು ಇದೆ ಸೋನಿ ಇದೆ ಸ್ಯಮ್ಸಂಗ್ ಇದೆ ಇದೆ ಈ ಥರ ಭಾಳಾ ಫ್ರಿಜ್ಗಳು ಇದಾವ ನೀವೇನು ಒಬ್ಬರೆ ಯೂಸ್ ಮಾಡೋದಕ್ಕಾ ಅಥವಾ ಪ್ಯಾಮ್ಲಿಲಿ ಕುಟುಂಬ ಯೂಸ್ ಮಾಡೋದಕ್ಕಾ ಅಥವಾ ಏನಾದರು ಶಾಪಲ್ಲಿ ಇಟ್ಕಂಡು ಯೂಸ್ ಮಾಡೋದಕ್ಕಾ ಅಂತೇಳಿದ್ರೆ ನಾವು ನಿಮಗೆ ಮಾಹಿತಿ ಕೊಡ್ತಿವಿ ಯಾವ ಥರದ್ದು ಅಂತಂದೇಳಿ ಫ್ಯಾಮ್ಲಿಗೆ ಬೇಕಾಗಿರೋದಾ ಹಾಂ ಹೌದಾ ಇದೆ ಇದೆ ಇದೆ ನಮ್ಮಲ್ಲಿ ಎಲ್ಲ ಕಂಪ್ನಿದು ಅವೈಲೆಬಲ್ ಇದೆ ನಿಮ್ಗೆ ಹೆಲ್ದಿ ಅಂತ ಹೇಳ್ತ ಇದ್ದೀರಲ್ಲ ಫ್ಯಾಮ್ಲಿಗೆ ಕುಟುಂಬಕ್ಕೆ ಅಂತ ಹೇಳ್ತಿದ್ದೀರಿ ಹ್ಞೂ ಹ್ಞೂ ನಿಮ್ಮ ಮನೇಲಿ ಡಬಲ್ ಡೋರಿದ್ದು ಬೇಕಾ ಡಬಲ್ ಡೋರ್ದು ಇದೆ ಡಬಲ್ ಡೋರ್ದು ಇದೆ ಡಬಲ್ ಡೋರ್ದು ಇದೆ ಅದರಲ್ಲಿ ಚಿಕ್ದು ಬೇಕಾ ದೊಡ್ದು ಬೇಕಾ ಎರಡು ರೀತಿ ಇದೆ ದೊಡ್ಡೋರುದ್ದು ದೊಡ್ಡದ್ರಲ್ಲಿ ಏನು ಸ್ಪೆಷಲ್ ಇದೆ ಅಂದರೆ ನಿಮ್ಗೆ ತರಕ ತರ್ಕಾರಿಗಳ್ನ ಇಡೋದಕ್ಕೆ ಮತ್ತು ಹೊಳ್ಳಿ ದೊಡ್ಡ ದೊಡ್ದಾಗಿ ಇರತಕ್ಕಂತ ಜಾಗ ಇದೆ ಮೇಲ್ಗಡೆ ನೀವು ವಾಟರ್ನ್ನ ಇಡ್ಬೋದು ಅನ್ನ ಅಥವಾ ಅನ್ನ ಅಥವಾ ಸಾಂಬರ್ ಉಳ್ದ್ರೆ ಇಡ್ಬೋದು ಕೆಳಗಡೇ ಬೇರೆ ಬೇರೆ ಪ್ಲೇಸ್ ಇದೆ ಸಾಕಷ್ಟು ಪ್ಲೇಸ್ ಇದೆ ಅದರಲ್ಲಿ ಅದು ಕುಟುಂಬಕ್ಕಂದ್ರೇ ಇನ್ನು ಎಕ್ಸ್ಟ್ರನೇ ಯೂಸ್ ಆಗುತ್ತೆ ನಿಮ್ಗೆ ಭಾಳ ಉತ್ತಮ ಅದು ತಗೊಂಡರೆ ನೀವು ಇನ್ನು ಇನ್ನು ಅದರ ರೇಟ್ನು ಈಗ ಕಡಿಮೆ ಇದೆ ಸ್ವಲ್ಪ ನೀವು ಇವಾಗಲೆ ತಗೊಂಡರೆ ಒಳ್ಳೆದು ಅಂತ ನಮ್ಮ ಅಭಿಪ್ರಾಯ ಹೌದು ಯುಗಾದಿ ಪ್ರಯುಕ್ತನೆ ಮತ್ತೆ ರೇಟ್ ಕಡಿಮೆ ಇದೆ ಅಂತೇಳಿದ್ವಿ ನಮ್ಮಲ್ಲಿ ರೇಟ್ ಬಂದ್ಬಿಟ್ಟು ತರ್ಟಿ ತೌಸಂಡ್ ಇದೆ ಅದರದ್ದು ಹಾಂ ಮೂವತ್ತು ಸಾವಿರ ಇದೆಯಲ್ಲ ಮೂವತ್ತು ಸಾವಿರದ್ರಲ್ಲಿ ನಾವು ಡಿಸ್ಕೌಂಟ್ ಕೊಟ್ಟು ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದಿವಿ ನಮ್ಮ ಕಾ ನಮ್ಮ ಶಾಪಲ್ಲಿ ಅಷ್ಟೆ ಅದು ಇರದು ಇವಾಗ

ನೀವು ಯಾವ ಊರಿಂದ ಮಾತಡದು ಇವಾಗ ಗಿಣ್ಗೇರಿಯಿಂದನಾ ಹಾಗಿದ್ರೆ ನಿಮ್ಗೆ ಇನ್ನು ತುಂಬ ಹತ್ರ ಆಗತ್ತೆ ನಮ್ಮ ಕೊಪ್ಪಳದಲ್ಲಿ ಕೊಪ್ಳದಲ್ಲಿ ನಾ ಗವಿಶ್ರೀ ನಗರ ಅಂತ ಇದೆ ಗವಿಶ್ರೀ ನಗರದಲ್ಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು ಗವಿಮಠ ಗವಿಮಠದ ಹತ್ರ ಬಂದು ನೀವು ಕೇಳಿದರೆ ಯಾರು ಬೇಕಾದರು ನಮ್ಮ ಅಂಗ್ಡಿಯನ್ನು ತೋರಿಸ್ತಾರೆ ಅದು ಅಂಗಡಿ ಹೆಸ್ರ್ ಬಂದ್ಬಿಟ್ಟು ಗವಿಶ್ರೀ ಅಂತ ಇದೆ ಗವಿಶ್ರೀ ಅಂತ ಇದೆ ನೀವು ಅಲ್ಲಿ ಬಂದು ಗವಿಶ್ರೀದಲ್ಲಿ ಫ್ರಿಜ್ ಚೆನ್ನಾಗಿದವಲ್ಲ ಆಫರಲ್ಲಿ ಮಾರ್ತಾ ಇದ್ದಾರಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಸೀದ ಎಲ್ಲ ಜನರು ನಮ್ಮ ಅಂಗಡಿ ಮುಂದೆ ಕರ್ಕೊಂಬಂದು ಬಿಡ್ತಾರೆ ಈಗ ಈಗ ಏನು ನೀವು ಫೋನ್ ಮಾಡಿದ್ದೀರಲ್ಲ ಈ ನಂಬರಿಗೆ ಈ ನೀವು ಗವಿಶ್ರೀ ನಗರಕ್ಕೆ ಬಂದು ಒಂದು ಫೋನ್ ಮಾಡಿದರು ಕೂಡ ನಮ್ಮ ಅಂಗಡಿ ಇರ್ತ ಅಂಗಡಿಯಿಂದನೇ ನಾವೇ ಬಂದು ನಿಮ್ಮನ್ನು ಕರ್ಕೊಂಬರ್ತೀವಿ ಇಲ್ಲಿರ್ತಕ್ಕಂತ ಎಲ್ಲ ಫ್ರಿಜ್ಗಳನ್ನು ತೋರಿಸ್ತೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನು ನೋಡಿ ತೊಗಳ್ಳಿ ರೀ ಓಕೆ ಆದಷ್ಟು ಬೇಗ ವಿಸಿಟ್ ಮಾಡಿ ಓಕೆ ಓಕ್ ಧನ್ಯವಾದ ತ್ಯಾಂಕ್ ಯು